ನಾವು ತ ನೀವು ತಯಾರಿಸುವ ತಿಂಡಿಗಳು ಯಾವುದಂದರೆ ನಾವು ಮೂಡೆ ಮಾಡ್ತೇವೆ ಪತ್ರೊಡೆ ಮಾಡ್ತೇವೆ ಮತ್ತು ಇದು ಉತ್ತಪ್ಪ ಮಾಡ್ತೇವೆ ನೀರುದೋಸೆ ಮಾಡ್ತೇವೆ ಮತ್ತು ಇದು ಉತ್ ಬಣಲ್ ರೊಟ್ಟಿ ಮಾಡ್ತೇವೆ ಅಂದರೆ ಬಣಲ್ ರೊಟ್ಟಿ ಅಂದರೆ ಗೊತ್ತುಂಟಾ ಅದು ಮಾಡ್ತೇವೆ ಮೂಡೆ ಮಾಡುದೆಂದರೆ ನಾವು ಗರಿ ತರುವುದು ಎಲ್ಲಿಯಾದ್ರು ಹೋಗಿ ಮೂಡೆಯದ್ದೆ ಗರಿ ತಂದು ಅದರ ಮುಳ್ಳು ತೆಗೆದು ಈ ಬಾಡಿಸಿ ಚಂದ್ರಿಕೆ ಮಾಡಿ ಮತ್ತು ಮೂಡೆ ಕಡುಬು ಕಟ್ಟಿ ಮಾಡುದು ಕಡುಬು ಕಟ್ಟಿ ಆದಮೇಲೆ ಅಕ್ಕಿ ನೆನೆಸಿ ಅದಕ್ಕೆ ಒಂದು ಸೇರು ಅಕ್ಕಿ ಆದರೆ ಒಂದು ಕಾಲು ಪಾವು ಉದ್ದು ಹಾಕ್ತೇವೆ

ನಾವು ಕಡುಬು ಮಾಡ್ತೇವೆ

ಅದು ಚ ಗೊತ್ತಾಗ್ತದಲ್ಲ ಕಡುಬು ಆಯಿತು ಒಂದು ಕಡಬು ಆಯಿತು ಮತ್ತು ಇದು ಪತ್ರೊಡೆ ಅಂದರೆ ಕೆಸು ಎಲೆ ತರುವುದು ಮತ್ತು ಅದಕ್ಕೆ ಹುಳಿ ಬೆಲ್ಲ ಕೊತ್ತಂಬರಿ ಜೀಸ್ ಜೀರಿಗೆ ಜೀರಿಗೆ ಮತ್ತು ಎಲ್ಲ ತಂದು ಬೆಲ್ಲ ಹಾಕಿ ತಿರುಗಿಸುದು ಮತ್ತು ಈ ಕೆಸುವಿನ ಎಲೆ ಕೆಸ್ವಿನ ಎಲೆ ತಂದು ಸಣ್ಣ ಕೊಚ್ಚುವುದು ಕೆಲವ್ರು ಕೆಲವ್ರು ಅದಕ್ಕೆ ಹರ್ಸ್ ಹಚ್ಚುತ್ತಾರೆ ಹಚ್ಚುತ್ತಾರೆ ನಾವು ಮಿಕ್ಸ್ ಮಾಡಿ ಗಟ್ಟಿ ಮಾಡುವುದು ಅದು ಪತ್ರೊಡೆ ಅಂತ ಹೇಳ್ತಾರೆ ಮತ್ತು ಉತ್ತಪ್ಪ ಅಂದರೆ ಅಕ್ಕಿ ಉದ್ದಿನಬೇಳೆ ಎಲ್ಲ ಹಾಕಿ ನೆನಸಿಡುವುದು ಮಜ್ಜಿಗೆಯಲ್ಲಿ ಮಜ್ಜಿಗೆಯಲ್ಲೆಯೇ ತಿರುಗಿಸುದು ಒಮ್ಮೆ ಅಕ್ಕಿ ತೊಳೆದೆಲ್ಲ ಮಜ್ಜಿಗೆಯಲ್ಲೇ ತಿರುಗಿಸುವುದು ಮತ್ತು ಕಾಯಿಮೆಣಸು ಕಾಯಿಮೆಣಸು ಶುಂಠಿ ಎಲ್ಲ ಬೇರ್ಸೊಪ್ಪು ಕರಿಬೇವು ಸೊಪ್ಪು ಎಲ್ಲ ಹಾಕಿ ಒಟ್ಟಿಗೆ ಕೊಚ್ಚಿ ಅದಕ್ಕೆ ತಿರುಗಿಸುದು ಪುನಃ ಮತ್ತೆ ಸ್ವಲ್ಪ ಆದಮೇಲೆ ಅದಕ್ಕೆ ಬಾಣಲೆಗೆ ಹಾಕಿ ಎಣ್ಣೆ ಹಾಕಿ ಹಾಕೋದು ಅದೇ ಉತ್ತಪ್ಪ ಆಯಿತು